ಹೌದು ಮೊಬೈಲ್ ಅಂಗಡಿ ಎಂತ ಹೇಳಿ ಎಂತ ಬೇಕು ಕವರ್ ಉಂಟು ಅದರಲ್ಲಿ ಪ್ರಕಾರ ಉಂಟು ಹೆಚ್ಚಿದುಂಟು ಕಮ್ಮಿದುಂಟು ಯಾವುದು ಬೇಕು ನಿಮಗೆ ಹಂಡ್ರೆಡ್ ರುಪೀಸಿದುಂಟು ಹಂಡ್ರೆಡ್ ಫಿಫ್ಟಿದುಂಟು ಟೂ ಹಂಡ್ರೆಡ್ ಉಂಟು ಹಾಂ ನಮ್ಮ ಹತ್ತರ ಲೇಡಿಸಿಗೆ ಪಿಂಕ್ ಕಲರ್ದು ಸಹ ಉಂಟು ಮತ್ತು ಒನ್ ನಾರ್ಮಲಿ ವೈಟ್ ಕಲರೆ ಬರ್ತದೆ ವೈಟ್ ಕಲರ್ ಇರ್ತದೆ ಮತ್ತು ಅದು ಬಂದು ನೋಡಬೇಕು ಅದು ಹೇಳಲಿಕ್ಕೆ ಆಗೋಲ್ಲ ಸಾವಿರಾರು ಮಾಡೆಲ್ ಉಂಟು ಅದರಲ್ಲಿ ಆಯಿತು ವಾಟ್ಸ್ಆ್ಯಪ್ ಮಾಡ್ತೀನಿ ನಾನು ಕಳಿಸ್ತೇನೆ ನಿಮಗೆ ರುಚಿಯಾದರೆ ಹೇಳಿ ಮತ್ತು ಕೊಡ್ತೇನೆ ಆಯಿತು ಅದಕ್ಕೆ ಇನ್ನೂರು ರೂಪಾಯಿ ಆಗ್ತದೆ ನಾರ್ಮಲ್ ನಾರ್ಮಲ್ ಇಲ್ಲದನ್ನ ನೂರ ಐವತ್ತು ಉಂಟು

ನೀವು ಬಂದು ನೋಡಿದರೆ ಗೊತ್ತಾಗ್ತದೆ ಈಗ ಏನು ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ನೀವು ಬಂದು ನೀವು ಸಿಲೆಕ್ಟ್ ಮಾಡಬೇಕು ನೀವು ಸೆಲೆ ಒಮ್ಮೆ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತೂವರೆಯಿಂದ ಸಾಯಂಕಾಲ ಏಳು ಎಂಟೂವರೆಗೆ ಒಂಬತ್ತುವರೆಗೆ ಇರ್ತದೆ ಯಾವಾಗ ಸಹ ನೀವು ಬರ್ಬೋದು ನೀವೊಂದು ಬಂದು ಸಿಲೆಕ್ಟ್ ಮಾಡಿ ಮೊಬೈಲ್ ವಿಷಯದಲ್ಲಿ ಯಾವುದು ಮೇ ಇದು ಮಾಮ್ ಫೋನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ಇಲ್ಲಿ ಎಲ್ಲಾ ನಾನಾ ಪ್ರಕಾರದ್ದುಂಟು ಅದ್ರಲ್ಲಿರೋ ರೆಟ್ ಸಹ ಹಾಗೆ ಡಿಫರೆನ್ಸ್ ಉಂಟು ನಾನ್ ಹೇಳಲಿಕ್ಕೆ ಆಗಲಿಲ್ಲ ನಾವು ಈಗ ಟೆಲಿಫೋನಲ್ಲಿ ಒಂದು ರೇಟ್ ಹೇಳುದು ಮತ್ತು ನೀವು ಬಂದು ಜಗಳವಾಗೋದು ಮತ್ತು ಯಾಕೆ ಅದನ ಕಮ್ಮಿ ರೇಟ್ ಹೇಳಿ ನೀವು ಹೇಳಿದ್ರಾ ಇಲ್ಲ ಕಮ್ಮಿ ರೇಟಿದ್ದು ಸಹ ಉಂಟು ಹೆಚ್ಚು ರೇಟಿದು ಸಹ ಉಂಟು ಅದಕ್ಕೇನು ಹೇಳಲಿಕ್ಕೆ ಆಗೋದಿಲ್ಲ ಅದು ಬಂದು ನೋಡಿ ಸಿಲೆಕ್ಟ್ ಮಾಡಿ ಮತ್ತು ನಾನು ಚೇಂಜ್ ಮಾಡಿ ಕೊಡ್ತೇನೆ ನಾನು ಚೇಂಜ್ ಮಾಡಿ ಕೊಡ್ತೇನೆ ಬೇಕಾದರೆ ಹಾಂ ಹಾಂ ಅದರದ್ದು ಸಹ ಎಲ್ಲ ಉಂಟು ನೀವು ಬಂದು ನೋಡಬೇಕು ನೋಡಬೇಕು ಅದು ಮಾಡೆಲ್ ಪ್ರಕಾರ ಉಂಟು ಮಾಡೆಲ್ ನೋಡಿಯೇ ಕೊಡಬೇಕಾಗ್ತದೆ ಇಲ್ಲದಿದ್ರೆ ಆಗೋದಿಲ್ಲ

ಹ್ಞೂ ಹ್ಞೂ